ಅಲೋ ಹಾಯ್ ಗುಡ್ ಮಾರ್ನಿಂಗ್ ಐ ಆಮ್ ಆಶಾ ನಾವು ಇವಾಗ ಸ್ಯಾರಿ ಬಗ್ಗೆ ನೋಡ್ತಿದ್ದೀವಿ ಇವಾಗ ಸ್ಯಾರಿ ಬಗ್ಗೆ ನೋಡೋದಾದರೆ ನಾವು ಅಂಗ್ಡಿಗೆ ಹೋಗ್ತೀವಿ ಮತ್ತು ನಾ ಅಂಗ್ಡಿಗೆ ಹೋದ ತಕ್ಷಣ ನಾವು ಕೇಳ್ತೀವಿ ಸ್ಯಾರಿ ಚೆನ್ನಾಗಿರೋದನ್ನ ತೋರಿಸಿ ಎಲ್ಲ ಮತ್ತು ಟ್ರೆಂಡ್ ಆಗಿ ಕೂಡ ಇರಬೇಕು ಫಂಕ್ಷನ್ಸ್ ಗ್ರ್ಯಾಂಡ್ ಫಂಕ್ಷನ್ಸ್ಗಳಿಗೆಲ್ಲ ಹಾಕೊಬೇಕು ಅಂತ ಕೇಳ್ತೀವಿ ಮತ್ತು ಅವ್ರು ನಮಗೆ ತುಂಬ ಥರದನ್ನ ತೋರಿಸ್ತಾರೆ ಅವಾಗ ಯಾವುದು ಇಷ್ಟ ಆಗಲ್ಲ ನಿಮ್ಗೆ ಯಾವ ಥರ ಬೇಕು ಅಂತ ಎಲ್ಲ ಕೇಳ್ತಾರೆ ನಮಗೆ ಸ್ವಲ್ಪ ಅಂದರೆ ಸಿಂಪಲಾಗಿ ಇರ್ಬಾರದು ಗ್ರ್ಯಾಂಡಾಗಿ ಇರಬೇಕು ಮತ್ತು ಫಂಕ್ಷನ್ಸ್ಗಳಿಗೆಲ್ಲ ಹಾಕೊಬೇಕು ಆ ಥರ ಕೇಳ್ತೀವಿ ಮತ್ತು ಇವಾಗ ಯಾವ ಥರ ಫ್ಯಾಶನ್ ಬಂದಿದೆ ಅದನ್ನ ಕೊಡಿ ಅಂತ ಕೇಳ್ತೀವಿ ಮತ್ತು ಏನಾರ ಹಳ್ಳಿ ಕಡೆ ಜನರೆಲ್ಲ ಹೋದ್ರೆ ನಮಗೆ ಕಾಟನ್ ಸೀರೆ ಕೊಡಿ ಅಂತಾರೆ ಮತ್ತು ಇವಾಗ ಯಾವ ಯಾವ ಟೈಪಲ್ಲಿ ಬಂದಿದೆ ಬಾಡ್ರು ಸೀರೆ ಕೊಡಿ ಅಂತಾರೆ ಮತ್ತು ವ ಫುಲ್ ವರ್ಕ್ ಇರೋದನ್ನೆಲ್ಲ ಕೊಡಿ ಅಂತಾರೆ ಆ ಥರದೆಲ್ಲ ಅವ್ರು ಸೆಲೆಕ್ಟ್ ಮಾಡ್ಕೊತಾರೆ ಅದನ್ನೆಲ್ಲ ತೋರ್ಸಿರು ಕೂಡ ಅವ್ರಿಗೆ ಕೆಲವೊಮ್ಮೆ ಇಷ್ಟ ಆಗಲ್ಲ ನಾವು ಕೂಡ ಈವಾಗ ತುಂಬ ಸಲ ಬಟ್ಟೆ ಅಂಗ್ಡಿಗಳಿಗೆಲ್ಲ ಹೋಗಿದ್ದಿವಿ ಅಲ್ಲೆಲ್ಲ ನೋಡಿದ್ದೀವಿ ನಮ್ಗೆ ಇಷ್ಟ ಆಗ್ತಿರಲ್ಲ ಅಥ್ವ ಅವ್ರ ತುಂಬ ಟ ನಿಮ್ಮ ನಮಗೆ ತುಂಬ ಥರದ್ ತಗ್ದು ತಗ್ದು ತೋರ್ಸ್ತಾರೆ ಆಮೇಲೆ ಬೇಡ ಅಂತ ಬಿಟ್ಟು ಹೋಗ್ಬೇಕಾರೆ ನಿಮ್ಗೆ ಯಾವ ಥರ ಬೇಕು ಬನ್ನಿ ನಾವು ತೋರಿಸ್ತೀವಿ ಇನ್ನು ಇದೆ ಅಂತೆಲ್ಲ ಹೇಳ್ತಾರೆ ಮತ್ತು ನಮ್ಗೆ ಇನ್ನು ತುಂಬ ಟೈಮಲೆಲ್ಲ ತೋರಿಸ್ತಿರ್ತಾರೆ ಅವಾಗ ನಮಗೆ ಒನ್ನೊಂದು ಕಲ್ಲರ್ ಇಷ್ಟ ಆಗಲ್ಲ ಕಲರ್ ಇಷ್ಟ ಆದರೆ ಇದ್ರಲ್ಲಿ ಬಾಡ್ರಿಲ್ಲ ಮತ್ತು ಬ್ಲೌಸ್ ಯಾವ ಥರ ಇದೆ ಬೌಸಲೆಲ್ಲ ವರ್ಕ್ ಇದೆಯಾ ಆ ಥರದೆಲ್ಲ ಕೇಳ್ತೀವಿ ಮತ್ತು ಇನ್ನು ಇನ್ನು ಯಾವ ಥರ ಡಿಸೈನಲ್ಲಿ ಇದೆ ಆಮೇಲೆ ನಮಗೆ ಬ್ಲೌಸ್ ಮತ್ತು ಡಾರ್ಕ್ ಕಲ್ಲರ್ ಬೇಕು ಲೈಟ್ ಕಲರ್ ಬೇಕು ಮತ್ತು ವ ಸಿಂಪಲ್ಲಾಗಿ ಕಾಣಬೇಕು ಮತ್ತು ಅದು ಸ್ಯಾರಿ ತುಂಬ ವೆಯ್ಟ್ ಇರ್ಬಾರದು ವೆಯ್ಟ್ ಲಾಸ್ ಆಗಿ ಇರಬೇಕು ಆ ಥರದೆಲ್ಲ ಕೇಳ್ತೀವಿ ಮತ್ತು ಇನ್ನು ನಾ ಇನ್ನು ಯಾವ ಯಾವ ಥರ ಇದೆ ಅಂತಂದರೆ ನಮಗೆ ಬ್ಲೌಸಿಗೆ ಸಿಂಪಲ್ ಸ್ಯಾರಿ ಆಗಿರಬೇಕು ಬ್ಲೌಸ್ ಗ್ರ್ಯಾಂಡ್ ಆದರೆ ಸ್ಯಾರಿ ಸಿಂಪಲ್ಲಾಗಿ ಇರಬೇಕು ಇಲ್ಲ ಸ್ಯಾರಿ ಸಿಂಪಲ್ ಆದರೆ ಬ್ಲೌಸ್ ಗ್ರ್ಯಾಂಡಾಗಿ ಇರಬೇಕು ಅಂತಲೆಲ್ಲ ಕೇಳ್ತೀವಿ ಮತ್ತು ಇನ್ನುವೆ ಮತ್ತು ಇನ್ನುವೆ ಯಾವ ಥರ ಅಂದರೆ ಫುಲ್ ವರ್ಕ್ ಇರೋದೆಲ್ಲ ಬೇಕು ಅಂತಾರೆ ಒಬ್ಬರು ನಮಗೆ ಪ್ಲೈನ್ ಇರೋದೆಲ್ಲ ಬೇಕು ಅಂತಾರೆ ಪ್ಲೈನ್ ಇದ್ದರೂ ಪರವಾಗಿಲ್ಲ ಚೆನ್ನಾಗಿರೋದು ಬೇಕು ಅಂತಾರೆ ಮತ್ತು ಬಟ್ಟೆ ಅಂಗಡಿಲಿ ನಿಮಗೆ ಎಷ್ಟು ರೇಟಲ್ಲಿ ಬೇಕು ಅಂತೆಲ್ಲ ಕೇಳ್ತಿರ್ತಾರೆ ನಮಗೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟ್ರಲ್ಲಿ ಬೇಕೋ ಅಷ್ಟ್ರಲ್ಲಿ ತಗೊಳ್ಳಿ ಅಂತ ಎಲ್ಲ ಹೇಳ್ತಾರೆ ಆವಾಗ ಅವ್ರು ಇಷ್ಟ ಆಗ ಇಷ್ಟ ಆಗ್ತಿರಲ್ಲ ಆದರೂ ಕೂಡ ಎಲ್ಲ ತಗೊಳ್ಳಬೇಕು ಅಂತ ತಗೊಳ್ಳೇಬೇಕು ಅಂತ ಹೋಗಿರ್ತಾರೆ ಚೆನ್ನಾಗಿರೋದು ತೆಗ್ದು ತೋರ್ಸಲ್ಲ ಆಮೇಲೆ ಒಬ್ರಿಗೆ ಇಷ್ಟ ಆಗುತ್ತೆ ಈವಾಗ ಬನಾರಸ್ ಸೀರೆ ಆಗಿರ್ಬೋದು ಮತ್ತು ಈವಾಗ ಯಾವ್ದಾರ ಟ್ರಾ ಟ್ರೆ ಟ್ರೆಡಿಷ್ನಲ್ ಆಗಿ ಬಂದಿದೆ ಆ ಥರ ಕೆಲ್ ಆ ಥರನೆಲ್ಲ ಕೇಳ್ತಾರೆ ಒಬ್ಬೊಬ್ಬರಿಗೆ ಬಾಡ್ರ್ ಸೀರೆ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ ಕಾಟನ್ ಸೀರೆ ಇಷ್ಟ ಆಗಲ್ಲ ಮತ್ತು ಇನ್ನೂ ನೋಡ್ಬೇಕಂತ ಅಂದರೆ ಅಜ್ಜರಿಗೆಲ್ಲ ಅಜ್ಜರಿಗುವ ಅವ್ರಿಗಾಗಿ ಇಂಥ ಫ್ಯಾಶನ್ ಬಂದರೂ ಕೂಡ ಅವ್ರು ಈವಾಗ ಇಂತ ಟ್ರೆಂಡಲ್ಲಿ ಇದೆಯಲ್ಲ ಅಂತ ಸೀರೆನೆಲ್ಲ ತಗೊಬೇಕು ಅಂತ ಅವ್ರ್ಗೆ ಅನ್ಸಲ್ಲ ನಮಗೆ ಬೇಕು ಬರಿ ನೂಲಿನ ಸೀರೆ ಮತ್ತು ಬಾಡ್ರು ಸೀರೆ ಆ ಆ ತರನೆ ಕೇಳ್ತಾರೆ ಇನ್ ಇವಾಗ ನೋಡೋದಾದರೆ ತುಂಬ ತರ ಸೀರೆ ನಮ್ಗ್ ಯಾವ್ ತರ ಬೇಕು ಆ ತರ ಸೀರೆಗಳೆಲ್ಲ ಬಂದಿದೆ ಆ ಥರನೆಲ್ಲ ತಗೊಂಡು ಕೂಡ ನಾವು ಹೊಲಿಸ್ಕೊಬೋದು ಹಾಕೊಬೋದು ಸೀರೆಗಳಲ್ಲಿ ಬೇರೆ ಬೇರೆ ಥರನೆಲ್ಲ ಇದೆ ಕ್ರಾಪ್ ಟಾಪು ಕೂಡ ಹೊಲಿಸ್ಕೊಬೋದು ಮತ್ತು ಲೆಹಂಗ ಕೂಡ ಹೊಲಿಸ್ಕೊಬೋದು ಡ್ರೆಸ್ ಸ್ಯಾರಿಲೇ ಮತ್ತು ಡ್ರಸ್ ಡ್ರಸ್ಗಳ ಥರನೆಲ್ಲ ಹೊಲಿಸ್ಕೊಬೋದು ನಮ್ಗೆ ಇಷ್ಟ ಆದ ಥರ ನಾವು ಹೊಲ್ಸ್ಕೊಂಡು ನಾವು ಆಕೊಬೋದು ಬ್ಲೌಸಲ್ಲೂ ಅಷ್ಟೆ ನಾವು ಬ್ಲೌಸ್ ಯಾವ ರೀತಿ ಎಲ್ಲ ಹೊಲಿಸ್ಕೊಬೋದು ಆ ಸ್ಯಾರಿ ಯಾವ ರೀತಿ ಮ್ಯಾಚ್ ಆಗುತ್ತೆ ಮತ್ತು ಸ ಆ ಬ್ಲೌಸು ಕೂಡ ಇವಾಗ ತುಂಬ ಥರ ತುಂಬ ಥರನೇ ಬಂದಿದೆ ಸ್ಟೈಲಿಶ್ ನಾವು ಯಾವ ಥರ ಸ್ಟೈಲಲ್ಲಿ ಬೇಕು ಆ ಥರ ಎಲ್ಲ ಹೊಲ್ಸ್ಕೊಬೋದು ನಮ್ಗೆ ಇಷ್ಟ ಆಗೋ ಥರ ತಗೊಂಡು ಮತ್ತು ರೇಟಲ್ಲೂ ಕೂಡ ನಮ್ಗೆ ಯಾವ ರೇಟಲ್ಲಿ ಬೇಕು ಯಾವ ರೇಟಲ್ಲಿ ಬೇಡ ಅದನ್ನೆಲ್ಲ ನಾವು ಮಾತಾಡಿ ಅದನ್ನು ಕೂಡ ಇಸ್ಕೊಬೋದು ಮತ್ತು ಕಲ್ಲರಲ್ಲೂ ಅಷ್ಟೆ ಆದ್ರೆ ಕಲ್ಲರಲ್ಲು ಸ್ವಲ್ಪನೂ ನಾವು ಈಗ ಫೋನಲ್ಲಿ ಆನ್ಲೈನಲ್ಲಿ ಅದರಲ್ಲೆಲ್ಲ ನೋಡಿರ್ತೀವಿ ನಮ್ಗೆ ಇದೆ ಕಲರ್ ಬೇಕು ಅಂತ ಎಲ್ಲ ಹೋಗಿರ್ತೀವಿ ಕಲ್ಲರ್ ಕೂಡ ನಮಗೆ ವೇರಿಯೇಶನ್ ಆಗ್ಬಾರದು ನಾವು ಏನು ಕಲ್ಲರ್ ನೋಡಿರ್ತೀವಿ ಈವಾಗ ಯಾರಾದರು ಒಬ್ರು ಆಕೊಂಡಿದ್ದಾಗ ಈ ಸಾರಿ ಬೇಕೇ ಬೇಕು ಅಂತ ನಾವು ಹೋಗಿರ್ತೀವಿ ಆ ಕಲ್ಲರೇ ನಮಗೆ ತಗ್ದು ತೋರ್ಸ್ಬೇಕು ನಾವು ಇದೆ ಥರನೆ ಬ್ಲೌಸ್ ಹೊಲ್ಸ್ಕಬೇಕು ನಾವು ಕೂಡ ಇದೆ ಥರ ಸ್ಯಾರಿ ಹಾಕೊಬೇಕು ಅಂತ ಇಷ್ಟ ಆಗುತ್ತೆ ಅವಾಗ ಒನ್ನೊಂದು ಸಲ ಬಟ್ಟೆ ಅಂಗ್ಡಿಲಿ ತೆಗ್ದು ಅವರು ಆ ಥರ ಬಟ್ಟೆ ಇರುತ್ತೆ ಇರಲ್ಲವಾ ಗೊತ್ತಿಲ್ಲ ಆದರೆ ನಮಗೆ ಇದೆ ಥರನೆ ಬೇಕು ಅಂತ ಕೇಳ್ತಿರ್ತೀವಿ ಅಲ್ಲಿ ಸಿಗಲಿಲ್ಲ ಅಂದರೆ ಪಕ್ಕದ ಅಂಗಡಿಗೂ ಕೂಡ ಹೋಗ್ತೀವಿ ಅವಾ ಮತ್ತು ಬೇರೆ ಇದೆ ಇದೆ ತರನೆ ಬೇರೆಯವರು ಕೂಡ ಅವರಿಗೆ ಒಟ್ರಾಸಿ ಅವ್ರಿಗೆ ಇಷ್ಟ ಆಗಿರಬೇಕು ಆ ಥರ ಬಟ್ಟೆಗಳ್ನೆಲ್ಲ ತಗೊಂಡು ತಗೊಳಕೆ ಅವರೆಲ್ಲ ಟ್ರೈ ಮಾಡ್ತಾರೆ ಈವಾಗ ನೋಡೋದಾದರೆ ಇನ್ನೂ ಚನ್ ಚೆನ್ನಾಗೊ ಇರೋವು ವರ್ಕ್ ಬಂದು ವರ್ಕ್ ಇರೋದೆಲ್ಲ ಬೇಕು ಅಂತ ಅನ್ಕೊಂಡರೆ ಇದೆಲ್ಲ ಯಾರು ತಗೊತಾರೆ ಈವಾಗ ಇವಾಗ ಎಲ್ಲ ಬೇಕಾಗಿರೋದೆ ಸಿಂಪಲ್ ಸ್ಯಾರಿ ಬಾಡ್ರು ಸ್ಯಾರಿ ಆ ಥರನೆಲ್ಲ ಕೇಳ್ತಾರೆ ಆ ಥರದ್ದು ಕೂಡ ತಗೊಳ್ ತಗೊಳ್ತಾರೆ ತಗದು ಆ ಅಂಗ್ಡಿಲಿ ಇರೋರು ಕೂಡ ತಗದು ಬಿಟ್ಟು ತೋರಿಸ್ತಾರೆ ಮತ್ತು ನಮಗೆ ಯಾವ ರೇಟಲ್ಲಿ ಬೇಕು ಅವ ಅಂದರೆ ಅವು ಅವರಿಗೆ ಯಾವ ರೇಟಲ್ಲಿ ಬೇಕು ಮತ್ತು ಅವ್ರ ಹತ್ರ ಚೆನ್ನಾಗಿ ಜಾಸ್ತಿ ಕಾಸ್ಟ್ಲಿ ದುಡ್ಡು ಇದ್ದರೆ ಕಾಸ್ಲ್ಟಿ ಥರದು ಸೀರೆ ತಗೊಳ್ಬೋದು ಮ ಆ ಥರನ ಯೋಚನೆ ಮಾಡ್ತಾರೆ ಮತ್ತು ಈವಾಗ ಸಿಂಪಲ್ ಸ್ಯಾರಿ ಹಳ್ಳಿ ಕಡೆ ನೋಡೋದಾದರೆ ಈವಾಗ ಜಾಸ್ತಿ ಜನ ಡೈಲಿ ಯೂಸ್ಗೆಲ್ಲ ಸ್ಯಾರಿ ಹಾಕೊಳ್ತಿರ್ತಾರೆ ಅವ್ರಿಗೆ ಡೈಲಿ ಯೂಸಿಗು ನಮಗೆ ಸಿಂಪಲ್ ಸ್ಯಾರಿ ಬೇಕು ಕಡಮೆ ರೇಟಿಗೆ ಕೊಡಿ ಚೆನ್ನಾಗಿರೋದನ್ನ ಕೊಡಿ ಮತ್ತು ಫುಲ್ ತೆಳುವಾಗ ಇರಬೇಕು ವೆ ತುಂಬ ಭಾರವಾಗಿ ಇರ್ಬಾರದು ಅಂಥದ್ದು ಎಲ್ಲ ಕೇಳ್ತಾರೆ ಅದರಲ್ಲೂ ಕೂಡ ಡೈಲಿ ಯೂಸ್ಗಾದರು ನಮ್ಗೆ ಕಲ್ಲರಾಗಿ ಇರೋದು ಬೇಕು ನಮಗೆ ಆ ಕಲ್ಲರ್ ಬೇಕು ಈ ಕಲ್ಲರ್ ಬೇಕು ನಮಗೆ ಸ್ ಫುಲ್ ಜಾತ್ರೆ ಥರ ಇರೋದು ಬೇಡ ಸಿಂಪಲಾಗಿ ಇರೋದೆಲ್ಲ ಬೇಕು ಅಂತ ಕೇಳ್ತಾರೆ ಡೈಲಿ ಯೂಸಿಗಾದರೂ ಅಷ್ಟೆ ಸಾರಿನು ಚೆನ್ನಾಗಿರೋದನೆ ತಗೊಳ್ತಾರೆ ಮತ್ತು ಫಂಕ್ಷನ್ಸ್ಗಳಿಗೆ ಆದರೂ ಕೂಡ ಚೆನ್ನಾಗಿರೋದನ್ನೆ ತಗೊಳ್ತಾರೆ ಇವಾಗ ಸ್ಯಾರಿ ನೋಡೋದಾದರೆ ತುಂಬ ಟೈಪಲ್ಲಿ ಇದೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ತಗೊಬೋದು ಯಾವ ಕಲ್ಲರಲ್ಲಿ ಬೇಕು ಆ ಕಲ್ಲರ್ ಯಾವ ಡಿಸೈನಲ್ಲಿ ಬೇಕು ಆ ಡಿಸೈನಲ್ಲಿ ಬ್ಲೌಸು ಪ್ರತಿಯೊಂದುನು ಕೂಡ ನಮಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಹೊಲ್ಸ್ಕೊಬೋದು ಈ ಥರ ತುಂಬ ಇವು ಒಂದು ಪ್ರಾಡಕ್ಟು ಸ್ಯಾರಿ ಬಗ್ಗೆ ನಾವು ತುಂಬ ಟೈಪ್ ಎಲ್ಲ ನೋಡ್ಬೋದು ಯಾವ ರೀತಿ ನಾಮ ನಾವೇ ಡಿಸೈನ್ನ ಬೇಕರ್ ಬ್ಲೌಸಿಗೆ ಬೇಕಾರೆ ನಾವು ಇದೇ ಥರನೆ ಸೆಲೆಕ್ಟ್ ಮಾಡ್ಕೊಬೋದಂತ ಮನೇಲು ಕೂಡ ನಾವು ಕೂತು ನೋಡ್ಕೊಬೋದು ಯೂಟೂಬಲೆಲ್ಲ ಮತ್ತು ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದಕ್ಕೆ ಇನ್ನು ನಾವು ಏನೆಲ್ಲ ಡಿಸೈನ್ಸ್ ಎಲ್ಲ ಮಾಡಸ್ಬೋದು ಆ ರೀತಿನು ಕೂಡ ನಾವು ಅಮೌಂಟ್ ಬಗ್ಗೆ ಪ್ರತಿಯೊಂದುನು ಕೂಡ ನಾವು ಯೋಚನೆ ಮಾಡಿ ತಗೊಬೋದಾಗುತ್ತೆ ಇನ್ನು ಸೀರೆಗಳಲ್ಲಿ ನಮ್ಮ ಮತ್ತು ನಾವು ಸೀರೆ ತಗೊಳ್ತೀವಿ ಅದನ್ನ ಯಾವ ತ್ ಯಾವ ರೀತಿ ಹಾಕೊಂಡರೆ ನಮ್ಗೆ ಇಷ್ಟ ಆಗುತ್ತೆ ಯಾವ ರೀತಿ ಹಾಕೊಂಡ್ರೆ ನಮ್ಗೆ ಇಷ್ಟ ಆಗುತ್ತೆ ಮತ್ತು ನಾವು ಯಾವ ರೀತಿ ಹಾಕೊಂಡರೆ ಸರಿಯಾಗಿ ಕಾಣುತ್ತೆ ಇವಾಗ ಒಬ್ಬೊಬ್ಬರನ್ನ ಹಾಕೊಂಡು ಇರೋರನ್ನೆಲ್ಲ ನೋಡ್ತೀವಿ ಅವ್ರಿಗೆ ಆ ಸ್ಯಾರಿ ತುಂಬ ಲುಕ್ ಆಗಿ ಕಾಣ್ತಿರುತ್ತೆ ನಾವು ಇದೇ ಥರ ತಗೊಳ್ಬೇಕು ಅಂತ ಇರ್ತಾರೆ ಮತ್ತು ನಾವು ಇದೆ ಥರನೆ ಆ ಸ್ಯಾರಿನು ಕೂಡ ಹಾಕೊಬೇಕು ಇದೆ ಥರನೆ ಮೇಕಪ್ ಮಾಡ್ಕೊಬೇಕು ಆ ಸ್ಯಾರಿಗಳಿಗೆ ನಾವು ಇದೇ ರೀತಿ ಮೇಕಪ್ ಹಾಕ್ಬೇಕು ಇದೇ ರೀತಿ ರೆಡಿ ಆಗ್ಬೇಕು ಅಂತಲು ಕೂಡ ಒಬ್ಬೊಬ್ಬರು ಎಕ್ಸ್ಸೆಪ್ಟ್ ಮಾಡ್ತಾರೆ ಮತ್ತು ಕಲ್ಲರಲ್ಲು ಅಷ್ಟೆ ಒಂದು ಸ್ವಲ್ಪನೂ ಕೂಡ ಈಗ ನಮ್ಗೆ ಯಾವ ಕಲರ್ ಇಷ್ಟ ಆಗಿರುತ್ತೆ ಅದೇ ಕಲರಲ್ಲಿ ನಾವು ಸ್ಯಾರಿ ತಗೋಬೇಕು ಅದೆ ಥರನೆ ನಾವು ಬ್ಲೌಸೆಲ್ಲ ಹೊಲಿಸ್ಕೊಂಡು ನಾವು ಹಾಗೆ ಹಾಕೊಬೇಕು ಅಂತ ಇಷ್ಟಪಡ್ತಾರೆ ಇವಾಗ ನೆಟೆಡ್ ಸ್ಯಾರಿ ಆಗಿರ್ಬೋದು ಮತ್ತು ಇವಾಗ ಸ್ಯಾರಿ ಮತ್ತು ಸ್ಯಾರಿಲೆಯ ನೆರಿಗೆ ಮತ್ತು ಅವ್ ರೆಡಿಮೆಡ್ ಸ್ಯಾರಿಗಳು ಇರ್ತವೆ ಹಾಗೆ ಹಾಕೊಬೋದು ಮತ್ತು ಇನ್ನು ಆನ್ಲೈನಲ್ಲಿ ನಿಮ್ಗೆ ಯಾವ ರೀತಿ ಎಲ್ಲ ಬೇಕು ಆ ರೀತಿಯಲ್ಲೆ ಸಿ ಸ್ಯಾರಿಗಳು ಸಿಗ್ತವೆ ತುಂಬ ವೆಯ್ಟ್ ಲಾಸ್ ಆಗಿರವು ಕೂಡ ಸಿಗ್ತವೆ ನಮಗೆ ಎಂತೆಂಥ ಸ್ಯಾರಿ ಬೇಕೋ ಅಂತಂಥ ಸ್ಯಾರಿಗಳ್ನೆಲ್ಲ ಹಾಕೊಂಡು ತ ತಗೊಂಡು ಹಾಕೊಬೋದು ಸ್ಯಾರಿಗಳಲ್ಲೂ ಕೂಡ ತುಂಬ ಟೈಪಲ್ಲಿ ನಾವು ಏನೇನು ಬೇಕೋ ಅದನೆಲ್ಲದುನು ಕೂಡ ನಾವು ಹೊಲ್ಸ್ಕೊಬೋದು ಕ್ರಾಪ್ ಟಾಪ್ ಆಗಿರ್ಬೋದು ಇವಾಗ ಮತ್ತು ಲೆಹಂಗ ಆಗಿರ್ಬೋದು ಗೌನ್ ಆಗಿರ್ಬೋದು ಪ್ರ ಮತ್ತು ಅದ್ರಲ್ಲಿ ಕೂಡ ಟಾಪ್ ಪೀಸ್ಗಳನ್ನೆಲ್ಲ ಹೊಲಿಸ್ಕೊಬೋದು ವೇಲ್ ಕೂಡ ಮಾಡ್ಕೊಬೋದು ತುಂಬ ಥರನೆ ನಾವು ಸ್ಯಾರಿಗಳಲ್ಲಿ ಹೊಲ್ಸ್ಕೊಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಮತ್ತು ನಾವು ಹೇಗೆ ಹೇಳ್ತೀವಿ ಆ ರೀತಿ ಹೊಲ್ದ್ ಕೊಡ್ತಾರೆ ಇಷ್ಟೇ ಅಲ್ಲ ನಮ್ಗೆ ಇನ್ನುವ ಇನ್ನು ಬೇಕಾದರೆ ನಾವು ಚನ್ ಚೆನ್ನಾಗಿರೋ ಮದುವೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ಹಾಕೊಳ್ಳೋದಾದರೆ ನಾ ಎಲ್ಲ ಕಡೆನು ನಾವು ನೋಡ್ಕೊಬೋದು ಸೊಲ್ಪ ಹೊತ್ತು ಅಂಗ್ಡಿಲೆ ನಿಂತು ಇವಾಗ ಯಾವ್ ಹೊಸ ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿರೋದನ ತುಂಬ ಕಾಸ್ಟ್ಲಿ ಆಗಿರೋದನ್ನ ಅದನ್ನ ತೋರಿಸಿ ಅಂತ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದು ಇನ್ನು ನಮಗೆ ಅಮೌಂಟು ಜಾಸ್ತಿ ಆದರೂ ಪರವಾಗಿಲ್ಲ ನಾವು ಎಷ್ಟ್ರುನಾದರು ತಗೊಳ್ತೀವಿ ಅಷ್ಟ್ರು ಮೇಲಾರು ನಮಗೆ ತಗದು ತೋರಿಸಿ ನಿಮ್ಗೆ ಎಷ್ಟಾದರು ಓಕೆನ ಅಂತ ಅವ್ರು ಕೇಳ್ತಾರೆ ನಮಗೆ ಎಷ್ಟಾದರು ಓಕೆ ಸ್ಯಾರಿ ಚೆನ್ನಾಗಿರ್ಬೇಕು ಅಂತ ಅವರೆಲ್ಲ ಕೇಳ್ತಾರೆ ಸ್ಯಾರಿಗೆಲ್ಲವ ಯಾವ ರೀತಿದು ಯಾವ ಯಾವ ರೀತಿ ಸ್ಟೋನ್ ಹಾಕಿಸ್ಬೇಕು ಯಾವ ರೀತಿ ನಾವು ಡಿಸೈನ್ ಇರಬೇಕು ಯಾವ ಕಲರ್ ಇರಬೇಕು ಯಾವ ಬಾಡ್ರ್ ಇರಬೇಕು ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡ್ತಾರೆ ಇನ್ನು ಕೆಲವರಿಗೆ ಸಿಂಪಲ್ ಸ್ಯಾರಿ ಇಷ್ಟ ಆಗುತ್ತೆ ನಮ್ಗೆ ಅಷ್ಟು ಅಷ್ಟು ಅದು ಗ್ರ್ಯಾಂಡ್ ಸ್ಯಾರಿನು ಗ್ರ್ಯಾಂಡ್ ಆಗಿದ್ದರೂ ಕೂಡ ನಮಗೆ ತುಂಬ ವೆಯ್ಟ್ ಇರೋದು ಬೇಡ ವೆಯ್ಟ್ ಲಾಸ್ ಆಗಿರೋದು ಬೇಕು ಆ ಥರ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ ಆ ಥರ ನಾವು ಹೊಲಿಸ್ಕೊಬೇಕು ಆ ರೀತಿಲಿ ಯೋಚನೆ ಮಾಡ್ತೇನೆ ಮತ್ತು ಸ್ಯಾರಿಗೆ ಫಾಲ್ಸೆಲ್ಲ ಹಾಕ್ತಾರೆ ಅದರಿಂದ ತು ಕೂಡ ತುಂಬ ವೆಯ್ಟ್ ಆಗುತ್ತೆ ಆ ರೀತಿ ಬೇಡ ಸಿಂಪಲಾಗಿ ನಮಗೆ ತೆಳುವಾಗಿ ಇದ್ದಿದ್ದು ಬೇಕು ಅದು ಚಂದ ಇವಾಗ ಹುಡ್ಗಿಯರೆಲ್ಲ ಅದನ್ನೆ ಹಾಕೊಳ್ಳುದು ಬಾಡ್ರು ಸೀರೆ ಅಷ್ಟಾಗಿ ಯಾರು ಹಾಕೊಳಲ್ಲ ಮತ್ತು ಇವಾಗ ಏನಾದರು ಒಂದು ಸ್ಯಾರಿ ಬಂತು ಅಂದರೆ ಅದನ್ನ ಎಲ್ಲರು ಕೂಡ ತಗೊಳ್ತಾರೆ ಅದೇ ಟ್ರೆಂಡ್ ಆಗಿರುತ್ತೆ ಅದು ಸಿ ಅದು ಸಿಗಲಿ ಬಿಡಲಿ ಆಡ್ರ್ ಮಾಡಾದರು ಸರಿ ಇನ್ನೊಂದಿನ ಓಕೆ ಇನ್ನೊಂದು ದಿನ ಬರ್ತೀವಿ ನಮಗೆ ತಗೊಬಂದಿರಿ ಅಂತ್ ಅಲ್ಲಿ ಹೇಳಾರು ಸರಿ ಅದನ್ನ ಆ ಸ್ಯಾರಿನ ತಗೊಳ್ತಾರೆ ನೋಡ್ತಾರೆ ಎಲ್ಲದುನು ಯಾವ್ದು ಇದು ಟ್ರೆಂಡಲ್ಲಿದೆ ಒಬ್ರು ಹಾಕೊಂಡರು ಸಾಕು ಬ್ಲೌಸುನು ಅಷ್ಟೆ ಯಾವ ರೀತಿ ಇದೆ ಹೆಂಗೆ ಹೊಲಿಸ್ಕೊಂಡಿದಾರೆ ಒಬ್ಬರು ಹೊಲಿಸ್ಕೊಂಡ್ರೆ ಸಾಕು ಅದೇ ಟ್ರೆಂಡಾಗುತ್ತೆ ಅದೇ ರೀತಿ ಎಲ್ಲರು ಕೂಡ ಕಂಟಿನ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಯಾರಿಗಳಲ್ಲಿ ಹೀಗೆ ತುಂಬ ವಿಧಗಳಲ್ಲಿ ಇದೆ ಬ್ಲೌಸ್ಗಳಲ್ಲಿ ಆಗಿರ್ಬೋದು ನಮಗೆ ಇಷ್ಟವಾದ ರೀತಿ ಸ್ಯಾರಿ ತಗೊಬೋದು ಇಷ್ಟವಾದ ರೀತಿಲಿ ಹೊಲಿಸ್ಕೊಬೋದು ಅದು ಯಾವ ರೀತಿ ಬೇಕು ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಆಕೊಬೋದು ಮತ್ತು ನಮ್ಗೆ ಇನ್ನು ಇಷ್ಟ ಆಗಲಿಲ್ಲ ಅಂದರೆ ನಾವು ತಕೊಂಡಿರ್ತೀವಿ ಬೇಡ ಅಂತನು ಕೂಡ ನಾವು ಇದನ್ನ ಎಕ್ಸ್ಚೇಂಜ್ ಮಾಡ್ತೀವಿ ನಮ್ಗೆ ಇಷ್ಟ ಆಗುತ್ತಾ ಇಲ್ಲವಾ ಅಂತ ಅದೂನು ಕೂಡ ನಾವು ಯೋಚನೆ ಮಾಡಿ ತಗೊಬೋದು ನಮ್ಗೆ ಇಷ್ಟ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಬೋದು ಮತ್ತು ಇಷ್ಟ ಆಗ್ದಿದ್ದ ಅಂಗ್ಡಿಗಳಿಗೆಲ್ಲ ನಾವು ಹೋಗಿ ಈ ಥರ ಸ್ಯಾರಿ ಕೊಡಿ ಅಂತ ಕೇಳಂಗಿಲ್ಲ ಇಷ್ಟ ಆಗತ್ತಲ್ಲಾ ನಮ್ಗೆ ಇಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದ್ದರೂ ಕೂಡ ಪರವಾಗಿಲ್ಲ ನಾವು ಚೌಕಾಸಿ ಮಾಡ್ಕೊಂಡು ಆದ್ರುವೆ ಸರ್ ಬೇಕು ನಮಗೆ ಇಷ್ಟ ಆಗಿದೆ ಇದು ಕೊಡಿ ಆ ರೀತಿನು ಕೂಡ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ತಗೊಬೋದು ಆ ರೀತಿ ನಮ್ಗೆ ಇಷ್ಟ ಆಗಿದೆ ಸರ್ ಕೊಡಿ ಮದ್ವೆಗೆ ತಗೊಬೇಕು ಗೃಹಪ್ರವೇಶಕ್ಕೆ ತಗೋಬೇಕು ಏನಾದರು ಫಂಕ್ಷನ್ಸ್ ಇದೆ ಅಂತ ತಗ್ ಕೇಳಿದರು ಕೂಡ ಆ ಸ್ಯಾರಿಗಳನ್ನ ನಾವು ತಗೊಂಡು ಹಾಕೊಳ್ತೀವಿ ಈಗ ನಮಗೆ ಯಾವ ರೀತಿ ಬೇಕು ಆ ಸೀರಿ ಸ್ಯಾರಿ ಆ ಥರನೆಲ್ಲ ಸಿಗುತ್ತೆ ಅದನ್ನೆಲ್ಲ ತಗೊಂಡು ಹಾಕೊಂಡು ಇರೋರು ಕೂಡ ಇದ್ದಾರೆ ನಾವು ಕೂಡ ಹಾಕೊಂಡಿದ್ದೀವಿ ಸ್ಯಾರಿಲಿ ಹೀಗೆ ತುಂಬ ಕಲರ್ಸಲ್ಲಿ ಆಗಿರ್ಬೋದು ಯಾ ಮತ್ತು ಅದಕ್ಕೆ ಕುಚ್ ಹಾಕಿರೋದು ರೀತಿಲಿ ಆಗಿರ್ಬೋದು ಬಾಡ್ರು ಸೀರೆ ಕಾಟನ್ ಸೀರೆ ನೂಲಿನ ಸೀರೆ ಎಲ್ಲ ಥರದ್ದು ಹುಡ್ಗಿಯರು

ಹೀಗೆ ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಹಾಕೊಂಡು ಅದ್ನೆಲ್ಲ ತಗೊ ತಗೊಬೋದು ತಗೊಂಡಿದ್ದೀವಿ ಅಂತ ಇನ್ನೊಬ್ಬರಿಗು ಕೂಡ ಹೇಳ್ಬೋದು ಆ ಪ್ರಾಡಕ್ಟ್ ಇನ್ನೊಬ್ಬರು ಕೂಡ ಸೇಲ್ ಮಾಡ್ತಾರೆ ಇವ್ರು ತಗೊಂಡಿದ್ರಲ್ಲ ಇವ್ರಿಗೆ ಇಷ್ಟ ಆಗಿದೆ ಇವ್ರು ಚೆನ್ನಾಗಿ ಕಾಣಸ್ತಿದ್ದಾರೆ ನಾನು ಈ ಥರ ತಗೊಬೇಕು ಅಂತ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಅಮೌಂಟ್ ಅದು ಎಷ್ಟೇ ಆಗಿದ್ದರೂ ಕೂಡ ಪರವಾಗಿಲ್ಲ ಆದರೆ ಕಡಿಮೆ ರೇಟಿಂದು ಆದರೂ ಪರವಾಗಿಲ್ಲ ಜಾಸ್ತಿ ರೇಟಿಂದು ಆದರು ಪರವಾಗಿಲ್ಲ ಆ ಸ್ಯಾರಿಯನ್ನ ತಗೊಳ್ತಾರೆ ಅವರು ಕೂಡ ತಗೊಂಡು ಹೊಲಿಸ್ಕೊಂಡು ಅದನ್ನು ಕೂಡ ಅವರು ಯೂಸ್ ಮಾಡಕು ಕೂಡ ರೆಡಿಯಾ